ನನ್ನ ಜೀವನದ ದೊಡ್ಡ ಸಾಧನೆಗಳೆಂದರೆ ಎರಡು ಒಂದು ನಾನು ಒಂದು ಒಳ್ಳೆಯ ಆಟಗಾರ್ತಿಯಾಗಿ ಹೊರಹೊಮ್ಮಬೇಕೆನ್ನುವುದು ಒಂದು ಇನ್ನೊಂದು ನಾನು ಒಂದು ಇಂಜಿನಿಯರಿಂಗ್ ಪದವಿಯನ್ನು ಪಡೆಯಬೇಕೆಂಬುದು ಎರಡು ನನ್ನ ದೊಡ್ಡ ಸಾಧನೆಗಳು ಇದು ನನಗೆ ತುಂಬ ಖುಷಿಯನ್ನು ತಂದು ಕೊಟ್ಟಿದೆ ಹೆಮ್ಮೆಯನ್ನು ತಂದು ಕೊಟ್ಟಿದೆ ಮೊದಲನೆಯದಾಗಿ ಒಳ್ಳೆಯ ಆಟಗಾರ್ತಿ ಎಂದರೆ ನಮ್ಮ ದೇಶದ ಆಟ ಅಂದರೆ ಹಾಕಿ ಇದೆ ಸೋ ನಾನು ಶಾಲೆಗೆ ಹೋಗುತ್ತಿರುವಾಗ ಶಾಲೆಯ ಹೈಸ್ಕೂಲಿಗೆ ಹೋಗುತ್ತಿದ್ದೆಯಲ್ಲ ಆವಾಗ ನಮ್ಮ ಶಾಲೆಯಲ್ಲಿ ಬೇರೆ ಬೇರೆ ಆಟಗಳು ಇದ್ದವು ಅದರಲ್ಲಿ ಹಾಕಿಯೂ ಒಂದು ಆಟವಾಗಿತ್ತು ಮೊದಮೊದಲು ಇದರ ಬಗ್ಗೆ ನನಗೆ ಯಾವುದೇ ರೀತಿಯಾದ ಯಾವುದೇ ರೀತಿಯಾದ ಯೋಚನೆಗಳು ಇರಲಿಲ್ಲ ಅದು ಯಾವ ಥರ ಆಟ ಆಡುವುದು ಹೇಗಿದೆ ಎಂಬುದು ನನಗೆ ಗೊತ್ತಿರಲಿಲ್ಲ ಆದರೆ ನನಗೆ ನಮ್ಮ ಟೀಚರ್ ಇದ್ರು ಅವರು ನಮಗೆ ಹೇಳ್ಕೊಡ್ತಾ ಇದ್ರು ಶಾಲೆಯಲ್ಲಿ ಆಟ ಆಡ್ಸತ್ತಾರಲ್ಲ ಆ ಟೀಚರು ನಮಗೆ ಹೇಳ್ಕೊಟ್ರು ಯಾವ ರೀತಿಯಾಗಿ ಆಟ ಆಡಬೇಕು ಏನೆಂಬುವುದನ್ನು ಅವರು ಚೆನ್ನಾಗಿ ನಮಗೆ ಹೇಳ್ಕೊಟ್ರು ಅದು ಅವರು ಹೇಗೆ ಹೇಳಿ ಕೊಟ್ಟರಲ್ಲ ಅದೇ ರೀತಿಯಾಗಿ ನನ್ನ ನನ್ನಲ್ಲಿ ಉತ್ಸಾಹ ಬೆಳೆಯಿತು ಓ ನಾನು ಇದನ್ನುಆಟಾಡ್ಬೌದು ಇದು ನಮ್ಮ ದೇಶದ ಆಟ ಅದೆ ಇದನ್ನು ನಾನು ಚೆನ್ನಾಗಿ ಆಟಾಡಿ ಇದರಲ್ಲಿ ಈ ಉನ್ನತ ಮಟ್ಟಕ್ಕೆ ನಾನು ಹೋಗ್ಬೌದು ಅನ್ನೋದು ನನ್ನಲ್ಲಿ ಒಂದು ಹುಮ್ಮಸ್ಸು ಮೂಡ್ತು ಅದಕ್ಕೋಸ್ಕರ ನಾನು ಹೈಸ್ಕೂಲಿಗೆ ಬಂದಾಗ ಈ ಆಟಕ್ಕೆ ನಾನು ಹೋದೆ ಆವಾಗ ಈ ಆಟ ಆಟವನ್ನು ಆಟವಾಡಲು ನಾನು ಶುರು ಮಾಡಿದೆ ಈ ಆಟದಲ್ಲಿ ಸುಮಾರು ಹನ್ನೆರಡು ಜನ ಆಟಗಾರರು ಇರ್ತಾರೆ ಇದರಲ್ಲಿ ನಾನು ಇದು ಗೋಲ್ ಕೀಪರ್ ಅಂತ ನಾನು ಸೆಲೆಕ್ಟಾದೆ ಈ ಗೋಲ್ ಕೀಪರಲ್ಲಿ ಏನಿರತ್ತೆ ಅಂದರೆ ಕೆಲಸ ಯಾರಾದರೂ ಬಾಲ್ ಹಾಕಿ ಬ್ಯಾಟಿಂದ ಬಾಲ್ ಹೊಡಿಲಿಕ್ಕೆ ಬಂದರೆ ಅದನ್ನು ತಡೆಯೋದು ನನ್ನದು ಕೆಲಸ ಆಗಿರುತ್ತೆ ಸೋ ಇದರಿಂದ ನಾನು ಜಿಲ್ಲಾಮಟ್ಟದಲ್ಲಿ ಆಟ ಆಡಿದೆ ಅದರಲ್ಲೂ ನಾವು ಗೆದ್ವಿ ಇದರಿಂದ ನಾನು ರಾಜ್ಯಮಟ್ಟಕ್ಕೂ ಆಯ್ಕೆಯಾದೆ ಅದರಲ್ಲೂ ನಾನು ಗೆದ್ದು ಒಂದು ಸಾಧನೆಯನ್ನು ಮಾಡಿದ ಹೆಮ್ಮೆ ನನಗಿದೆ ಎರಡನೆಯದಾಗಿ ಹೇಳಬೇಕಂದ್ರೆ ನನ್ನದು ಇಂಜಿನಿಯರಿಂಗ್ ಪದವಿ ನಾನು ಓದಿರೋದು ಕನ್ನಡ ಮೀಡಿಯಮ್ ಒಂದನೇತದಿಂದ ಹತ್ತನೇತದವರೆಗೆ ನನಗೆ ಒಂದು ಭಯ ಇತ್ತು ಈ ಇಂಜಿನಿಯರಿಂಗ್ ಪದವಿಯನ್ನು ಪಡಿಬೇಕಾದ್ರೆ ವಿಜ್ಞಾನದ ವಿಷಯವನ್ನು ತೆಗೆದುಕೊಳ್ಳಬೇಕಾಗಿತ್ತು ಪಿ ಯು ಸಿಗೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತಂದರೆ ಧೈರ್ಯ ಮಾಡಿದೆ ನನಗೆ ಚೆನ್ನಾಗಿ ಇಂಗ್ಲಿಷೂ ಬರ್ತಾ ಇರಲಿಲ್ಲ ನಾನಿದನ್ನು ಹೇಗೆ ವಿಜ್ಞಾನದ ವಿಷಯವನ್ನು ತೆಗೆದುಕೊಳ್ಳೋದು ಅಂತ ತುಂಬ ಯೋಚನೆಯಾಗಿತ್ತು ಆವಾಗ ಒಂದು ಧೈರ್ಯ ಮಾಡಿ ವಿಜ್ಞಾನದ ವಿಷಯವನ್ನು ನಾನು ತೆಗೆದುಕೊಂಡೆ ಅದು ನಮ್ಮದು ನಾನು ಯಾವುದು ಶಾಲೆಯಲ್ಲಿ ಓದ್ತಾ ಇದ್ನಲ್ಲ ಅದೇ ಶಾಲೆಯಲ್ಲಿ ಪಿ ಯು ಸಿನು ಪ್ರಥಮ ದರ್ಜೆಯಲ್ಲಿ ನಾನು ಎಡ್ಮಿಷನನ್ನ ಮಾಡ್ಸಿದೆ ಆಮೇಲೆ ಮತ್ತೆ ಅಲ್ಲೇ ನಾನು ಕಲೀಲಿಕ್ಕೆ ಶುರು ಮಾಡಿದೆ ಶುರು ಹೊತ್ತಿಗೆ ನನಗೆ ತುಂಬ ಕಷ್ಟ ಅನಿಸಿತು ಆಮೇಲೆ ಸರಿಯಾಗಿ ಅದನ್ನು ಎಲ್ಲ ಅಲ್ಲೀದು ಗುರುಗಳು ಬಹಳ ಚೆನ್ನಾಗಿ ನನಗೆ ಹೇಳ್ಕೊಡ್ತಾ ಇದ್ದರು ಎಲ್ಲ ವಿಷಯಗಳನ್ನು ಗಣಿತ ವಿಷಯಗಳನ್ನಾಗಲಿ ವಿಜ್ಞಾನದ ವಿಷಯಗಳನ್ನ ಭೌತಶಾಸ್ತ್ರ ರಸಾಯನಶಾಸ್ತ್ರ ಎಲ್ಲವನ್ನು ಚೆನ್ನಾಗಿ ನನಗೆ ಹೇಳ್ಕೊಡ್ತಾ ಇದ್ರು ಒಳ್ಳೆ ಗುಳುಗರು ಗುರುಗಳು ನನಗೆ ಸಿಕ್ಕಿದ್ದರು ಅದಕ್ಕೋಸ್ಕರ ಅಲ್ಲಿ ನಾನು ಚೆನ್ನಾಗಿ ಅಂಕಗಳನ್ನು ತಗೊಂಡು ನಾನು ಪಿ ಯು ಸಿಯ ದ್ವಿತೀಯ ದರ್ ದ್ವಿತೀಯ ದರ್ಜೆಯಲ್ಲಿ ಅದ್ ಸಾರಿ ದ್ವಿತೀಯ ಪಿ ಯು ಸಿಯಲ್ಲಿ ಚೆನ್ನಾಗಿ ಅಂಕಗಳನ್ನು ತಗೊಂಡು ನಾನು ಉತ್ತೀರ್ಣಳಾದೆ ಆಗ ನನ್ನಿನ್ನ ಅದು ಒಂದು ನನಗೆ ಹೆಮ್ಮೆಯ ವಿಚಾರವೇ ಏಕೆಂದರೆ ನಾನು ಒಂದನೇತದಿಂದ ಹತ್ತನೇತದವರೆಗೂ ಕನ್ನಡ ಮೀಡಿಯಮ್ಮಲ್ಲಿ ಕಲಿತು ಆಮೇಲೆ ವಿಜ್ಞಾನವನ್ನು ತಗೊಂಡು ನನಗೆ ಅದು ತುಂಬ ಕಷ್ಟ ಆಗಿತ್ತು ಆದರೂ ನಾನು ಅದನ್ನು ಬಿಡದೇನೆ ನನ್ನ ಗುರಿಯನ್ನು ಸಾಧನೆಯನ್ನು ಸಾಧಿಸಲಿಕ್ಕೋಸ್ಕರ ನಾನು ಒಂದು ಪಣ ತೊಟ್ಟು ಅದನ್ನು ತಗೊಂಡು ಅದರಲ್ಲಿ ನನಗೆ ಒಳ್ಳೆಯದಾಯಿತು ಒಳ್ಳೆಯ ಅಂಕಗಳು ಬಂದು ಮುಂದೆ ನಾನು ಇಂಜಿನಿಯರಿಂಗಿಗೆ ಹೋಗಲಿಕ್ಕೆ ಒಂದು ಪರೀಕ್ಷೆಯನ್ನು ಕಟ್ಟಿದೆ ಅದಕ್ಕೆ ಸಿ ಇ ಟಿ ಅಂತ ಕರಿತಾರೆ ಆ ಸಿ ಇ ಟಿಯನ್ನು ಕಟ್ಟಿ ಅದರಲ್ಲೂ ನಾನು ಒಳ್ಳೆಯ ರ್ಯಾಂಕನ್ನು ತಗೊಂಡೆ ತಗೊಂಡ ತಕ್ಷಣ ನನಗೆ ಮತ್ತು ಒಂದು ಒಳ್ಳೆಯ ಒಂದು ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜಿಗೆ ನನಗೆ ಅಡ್ಮಿಷನ್ ಸಿಕ್ತು ಅದು ಗವರ್ಮೆಂಟ್ ಸೀಟೇ ಆಗಿತ್ತು ಅದು ಇನ್ನೂ ಒಳ್ಳೆಯದಾಯಿತು ನನಗೆ ಹೀಗೆ ನನ್ನ ನಾಲ್ಕು ವರ್ಷ ನಾನು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸಲ್ಲಿ ಇಂಜಿನಿಯರಿಂಗನ್ನು ಪದವಿಯನ್ನು ಪಡೆದು ನಾನು ಅದು ಒಂದು ಅದರಲ್ಲೂ ನಾನು ಒಳ್ಳೆಯ ಅಂಕಗಳನ್ನು ಪಡೆದು ಉತ್ತೀರ್ಣನಾಗಿ ಉತ್ತೀರ್ಣಳಾಗಿದ್ದೇನೆ ಅದು ನನಗೆ ತುಂಬ ಖುಷಿಯನ್ನು ಕೊಟ್ಟಿದೆ ಅದು ನನ್ನದು ಒಂದು ದೊಡ್ಡ ಸಾಧನೆಯೂ ಕೂಡ ಯಾಕಂದರೆ ಇದರಲ್ಲಿ ನಮ್ಮ ಇಡೀ ಕುಟುಂಬದಲ್ಲಿ ಯಾರೂ ಇಂಜಿನೀರಿಂಗ್ ಪದವಿಯನ್ನು ಪಡೆದಿರಲಿಲ್ಲ ಇದು ನನ್ ನಾನೇ ಮೊದಲನೇ ಸಾರಿ ಓದಿದ ಪದವಿಯಾಗಿದ್ದರಿಂದ ಇಂಜಿನಿಯರಿಂಗ್ ಪದವಿ ಇದರಿಂದ ನನಗೆ ತುಂಬ ಹೆಮ್ಮೆ ಇದೆ ಇಷ್ಟಲ್ಲೇ ನನ್ನ ಈ ರೀತಿಯಾದ ನನ್ನ ಸಾಧನೆಗಳನ್ನು ನಾನು ಈ ರೀತಿಯಾಗಿ ಹಂಚಿಕೊಳ್ಳಬಲ್ಲೆ ನಿಮ್ಮ ಹತ್ರ